ಭಾರತದ ಶಿಕ್ಷಣ ವ್ಯವಸ್ಥೆ ವಿದ್ಯಾರ್ಥಿಗಳಿಗೆ ಏನು ಮಾಡ್ತಾವಂತಂದರೆ ವೃತ್ತಿಪರ ಜೀವನದಲ್ಲಿ ಅಂದರೆ ಈಗೇನೋ ಓದ್ಬಿಡ ಓದ್ಬಿಡ್ಬೋದು ಸ್ಕೂಲಿಗೆ ಹೋಗ್ತಾವೆ ಬರೀ ಪುಸ್ತಕದ ಪುಸ್ತಕದೊಳಗೆ ಏನಿದೆ ಅದಿಷ್ಟನ್ನು ಮಾತ್ರ ಓದೋದು ಕಲಿಯೋದು ಮಾಡ್ತಾವೆ ಆದರೆ ಮುಂದೆ ನಾವು ಜೀವನ ನಡೆಸಬೇಕಾದರೆ ಪುಸ್ತಕದಲ್ಲಿ ಓದಿದ್ದು ನಮಗೆ ಉಪಯೋಗಕ್ಕೆ ಬರೋಲ್ಲ ನಾವು ವೃತ್ತಿಪರವಾಗಿ ಏನಾದ್ರೂ ಮಾಡಬೇಕು ಅಂದರೆ ಮತ್ತೆ ಅದಕ್ಕೆ ತಳದಿಂದನೇ ಹೋಗಬೇಕು ಏನು ಮಾಡಬೇಕು ಹೆಂಗೆ ಮಾಡಬೇಕು ಆವಾಗ ಅದು ಕಷ್ಟ ಆಗ್ತದೆ ಫ಼ಷ್ಟಿಗೆ ಏನು ಅಂತಂದರೆ ನಾವು ಸಣ್ಣದಿಂದನೇ ಅದನ್ನು ಕಲ್ತ್ಕೊಂಬಂದ್ಬಿಟ್ಟಿದ್ರೆ ಮುಂದೆ ನಾವು ಪ್ರಭುದ್ದರಾಗ್ತೀವಲ್ಲ ಆವಾಗ ನಾವು ಕೆಲಸ ಮಾಡಬೇಕು ಇದು ಮಾಡಬೇಕು ಅನ್ಬೇಕಾದ್ರೆ ಅದು ಒಂಥರ ನಮಗೆ ಯಾವ್ದಾದ್ರೂ ಕೆಲಸ ಮಾಡಬೇಕು ಅನ್ನೋದಾದ್ರೆ ಅದು ಉಪಯೋಗಕ್ಕೆ ಬರ್ತದೆ ಈಗ ನಾವು ಬರೀ ಪುಸ್ತಕ ಓದೋದರಿಂದ ಏನು ಪ್ರಯೋಜನ ಆಗಲ್ಲ ಈಗ ನಾವು ಒಂದು ಯಾವುದೋ ಒಂದು ಓತ್ ಪುಸ್ತಕಗಳು ಓದ್ತೀವಪ್ಪ ಆ ಇದನ್ನೆ ಒಂದು ಪ್ರಯೋಗ ಅಂತ ಕೊಡ್ತಾರೆ ಆದರೆ ನಾವು ಪ್ರಯೋಗ ಶಾಲೆ ಒಳಗೆ ಅದನ್ನು ಪ್ರಯೋಗದ ಮೂಲಕ ಮಾಡಿದಾಗ ಮಾತ್ರ ನಮಗೆ ತಿಳುವಳಿಕೆ ಬರ್ತದೆ ಬಿಟ್ಟರೇ ಬರೀ ಓದಿ ಕಲಿತೇವೆ ಅನ್ನೋದು ಸುಳ್ಳು ಹಂಗಾಗಿನೇ ಈಗ ನಮ್ಮ ಇದರೊಳಗೆ ಶೈಕ್ಷಣಿಕ ಇದರೊಳಗೆ ಆ ಥರ ಪ್ರಾಯೋಗಿಕವಾಗಿದ್ದು ಯಾವುದೂ ಇಲ್ಲ ಬರೀ ಪುಸ್ತಕ ಓದೋದು ಆಮೇಲೇನೇ ಸಮಸ್ಯೆಗಳು ಬಂದರೂ ಬಗೆಹರ್ಸೋಕ್ಕೂ ಆಗಲ್ಲ ನನ್ನ ಪ್ರಕಾರ ಈಗ ವೃತ್ತಿಪರ ಶಿಕ್ಷಣ ಬೇಕೇ ಬೇಕು ಮುಂದುವರಿದ ರಾಷ್ಟ್ರಗಳಿಗೆಲ್ಲ ಏನು ಮಾಡ್ತಾರೆ ಬರೀ ಪುಸ್ತಕದೊಳಗಿನದನ್ನೇ ಓದ್ಸಲ್ಲ ಅಂದರೆ ತಿಯರಿ ಇರಲ್ಲ ಅವರಿಗೆ ಅವರೇನಿದ್ರು ಪ್ರಾಕ್ಟಿಕಲ್ ಆಗಿ ಕ್ಲಾಸೊಳಗೆ ಮಾಡಿಸಿ ತಿಳುವಳಿಕೆ ಕೊಡ್ತಾರೆ ಹಂಗಾಗಿ ಏನಾಗತ್ತಂದರೆ ವಿದ್ಯಾರ್ಥಿಗಳಿಗೆ ತಮ್ಮ ಮುಂದಿನ ಜೀವನದಲ್ಲಿ ಕೌಶಲ್ಯತೆ ಪಡೆಯೋಕ್ಕೆ ತುಂಬ ಸಹಾಯ್ ಸಹಾಯ ಆಗತ್ತೆ ಇನ್ನು ಭಾರತದ್ದು ಶೈಕ್ಷಣಿಕ ವ್ಯವಸ್ಥೆ ಹೆಂಗೈತೆ ಅಂತಂದರೆ ಹಳೆಯದನ್ನೇ ಮುಂದುವರ್ಸ್ಕೊಂತ ಹೋಗೋದು ಹಳೇದನ್ನೇ ಮುಂದುವರ್ಸ್ಕೊಂಡು ಹೋಗೋದು ಅದಕ್ಕೆ ಕಲಿಸೋಕ್ಕೆ ಶಿಕ್ಷಕರು ಅಷ್ಟೆ ಹಳೇದನ್ನೇ ಪುಸ್ತಕದಾಗೆ ಓದೋದು ಮಕ್ಕಳಿಗೆ ಹೇಳೋದು ಓದೋದು ಮಕ್ಕಳಿಗೆ ಹೇಳೋದು ಇದನ್ನೇ ಮಾಡ್ತಾರೆ ಇದರಿಂದ ಏನಾಗ್ತಿದೆ ಮುಂದುವರಿಯೋಕ್ಕೆ ಸಾಧ್ಯನೇ ಇಲ್ಲ ಈಗ ಕಂಪ್ಯೂಟರಾಗಲಿ ಅಥವಾ ಪ್ರಯೋಗ ಶಾಲೆಗಳಾಗಲಿ ಎಲ್ಲ ಸ್ಕೂಲುಗಳಲ್ಲಿ ಇರೋದೇ ಇಲ್ಲ ಮೇಷ್ಟ್ರುಗಳಿಗೂ ಆ ಬಗ್ಗೆ ಜಾಸ್ತಿ ಅನುಭವನೂ ಇರೋದಿಲ್ಲ ಮತ್ ಮಕ್ಕಳಿಗೆ ಏನು ಪಾಠ ಹೇಳೋಕಾಗತ್ತೆ ಹಂಗಾಗೀನೇ ನಮ್ಮ ಭಾರತದ ಶಿಕ್ಷಣದೊಳಗೆ ಸ್ವಲ್ಪ ಬದಲಾವಣೆ ಆಗ್ಬೇಕು ಏನು ಅಂತ ಅಂದರೆ ಈಗ ಫ ಫ಼ರ್ಸ್ಟಿಗೆ ಸ್ಕೂಲೊಳಗೆ ಥಿಯರಿ ಬದಲು ಪ್ರಾಕ್ಟಿಕಲ್ ಆಗಿ ಏ ಯಾವ್ದನ್ನ ಯಾವುದೇ ಒಂದು ವಿಷಯವನ್ನಾದರೂನು ಅವರು ಕಲಿಸುವಂತದ್ದು ಒಂದು ವ್ಯವಸ್ಥೆನ ಅಳವಡಿಸಬೇಕು ಇದರಿಂದ ಏನಾಗ್ತದೆ ಅಂತ ಅಂದರೆ ನಮ್ಮ ದೇಶನೂ ಎಷ್ಟೋ ಪ್ರತಿಭಾವಂತ ವಿದ್ಯಾರ್ಥಿಗಳೇ ಇರ್ತಾರೆ ಅವರಿಗೆ ಈ ಥರ ವ್ಯವಸ್ಥೆಗಳು ಬಗ್ಗೆ ತಿಳಿ ಹೇಳೋ ಥರ ಇಲ್ದೇ ಏನಾಗ್ತದೆ ಅವು ಮುಂದುವರಿಯೋಕ್ಕೆ ಸಾಧ್ಯನೇ ಆಗಲ್ಲ ಎಷ್ಟೋ ಸರೀ ಏನಾಗ್ತದೆ ಅಂತ ಹೇಳಿದರೆ ಅವರು ತಾವು ಕಲಿಬೇಕು ಮಾಡಬೇಕು ಅಂತ ಹೇಳ್ತಾರೆ ಆದರೆ ಅದರ ಬಗ್ಗೆ ಯಾರಿಗೂ ಇದೇ ಬಂದಿರಲ್ಲ ಏನು ಅನುಭವನೇ ಇರಲ್ಲ ಅನುಭವ ಇಲ್ದೇ ಇದ್ದರಿಂದ ಅವರಿಗೆ ತಿಳುವಳ್ಕೆನೇ ಇಲ್ಲ ಆ ಹುಡುಗರು ಅವಾಗೇನು ಮಾಡ್ತಾರೆ ಅವರಿಗೆ ಇಂಟ್ರೆಷ್ಟ್ ಕಳ್ಕೊಂಡು ಬಿಡ್ತಾರೆ ಗುಣಮಟ್ಟದ ಶಿಕ್ಷಣಕ್ಕೆ ಸರ್ಕಾರ ಒಳ್ಳೊಳ್ಳೆ ಸ್ಕೂಲ್ಗಳನ್ನು ಒಳ್ಳೊಳ್ಳೆ ಶಿಕ್ಷಕರನ್ನು ಇಟ್ಕೊಡ್ಬೇಕು ಮತ್ತೆ ಬರೀ ಶಿಕ್ಷಕರೇ ಅಲ್ಲ ಇದರಿಂದ ಶಿಕ್ಷಣ ಶಿಕ್ಷಣ ಏನು ಮಾಡ್ಬೇಕು ಒಳ್ಳೆಯ ಗುಣಮಟ್ಟದ ಶಿಕ್ಷಣ ನೀಡೋದ್ರಿಂದ ವಿದ್ಯಾರ್ಥಿಗಳು ಏನು ಮಾಡ್ತಾರೆ ತಮ್ಮ ಕೊಡುಗೆಗಳನ್ನು ಪ್ರಪಂಚಕ್ಕೆ ದೇಶಕ್ಕೆ ನೀಡ್ತಾರೆ ಎಷ್ಟೋ ಜನಕ್ಕೆ ಭಾಳ ಜಾಣರಿರ್ತಾರೆ ಆದರೆ ಅವರಿಗೆ ಏನಾಗಿರತ್ತೆ ವಿಷಯಗಳು ಗೊತ್ತಿರ್ತವೆ ಮುಂದೆ ಅದನ್ನು ಹೆಂಗೆ ಇಂಪ್ಲಿಮೆಂಟ್ ಮಾಡೋದು ಏನು ಮಾಡೋದು ಅನ್ನೋದನ್ನೆಲ್ಲ ಅವರಿಗೆ ತಿಳಿಯೋಕ್ಕೆ ತಿಳ್ಕೊಳಕ್ಕೆ ಅವಕಾಶಗಳು ಇರೋದಿಲ್ಲ ಎಷ್ಟೋ ಮಕ್ಕಳು ಬಡವರಿರ್ತಾರೆ ಅವರಿಗೇನೇನೋ ಕಲೀಬೇಕು ಅನ್ನೋ ಆಸೆ ಇರತ್ತೆ ಆದರೆ ಕಲಿಯೋಕ್ಕೆ ಅಥವಾ ಅದನ್ನೇನಾದರೂ ಎಕ್ಸ್ಪರಿಮೆಂಟ್ ಮಾಡಬೇಕು ಅಂತಂದರೆ ಸಾಮಾನುಗಳನ್ನು ತರೋಕ್ಕೂ ಅವರತ್ರ ದುಡ್ಡಿರಲ್ಲ ಹಿಂಗಾಗಿ ಏನಾಗ್ತವೆ ಪ್ರತಿಭೆಗಳು ಅಲ್ಲಲ್ಲೇ ಒಣಗ್ಹೋಗ್ತಾವೆ ಮುಂದೆ ಅವರು ದೊಡ್ಡೋರಾಗಿ ಜೀವನ ಇದು ಮಾಡ್ಬೇಕಾದ್ರೆ ಯಾವ ಥರದ್ದು ಅವರಿಗೆ ವೃತ್ತಿಪರ ಶಿಕ್ಷಣದೊಳಗೆ ಅಭ್ಯಾಸನೇ ಇರೋದಿಲ್ಲ ಅವರೇನು ಮಾಡ್ತಾರೆ ಕಡೆಗೆ ಆ ಥರ ಇರೋದರಿಂದ ಹ್ಯಾ ಹೋಗಲಿಬಿಡು ಅಂತ ಹೇಳ್ಕೊಂಡು ಏನೋ ಒಂದು ಸಣ್ಣದೋ ಅಥವಾ ಕೆಟ್ಟ ದಾರಿ ಹಿಡಿಯೋದು ಇಂಥಾವು ವ್ಯವಸ್ಥೆಗಳೆಲ್ಲ ಆಗ್ಬಿಡ್ತಾವೆ ಹಂಗಾಗಿ ಇಂಥ ವ್ಯವಸ್ಥೆಗಳೆಲ್ಲ ಆಗಬಾರ್ದಂದರೆ ನಮ್ಮ ಸರ್ಕಾರ ಏನು ಮಾಡ್ಬೇಕು ಅಂದರೆ ಶಾಲೆಗಳಿಗೆ ಒಳ್ಳೊಳ್ಳೆ ಶಾಲೆಗಳನ್ನು ಇದು ಮಾಡಿ ಅನುದಾನ ಹೆಚ್ಚು ಮಾಡಿ ಶಿಕ್ಷಕರಿಗೆ ಅನುಭವ ನೀಡಿಸಿ ಈಗ ಬೇರೆ ರಾಷ್ಟ್ರಗಳಲ್ಲಿ ಏನೋ ಒಳ್ಳೊಳ್ಳೆ ಶಿಕ್ಷಕರಿದ್ದಾರೆ ಬೇರೆ ರಾಷ್ಟ್ರಗಳಿಗೆ ಹೋಲ್ಸಿದರೆ ನಮ್ಮ ದೇಶದ ಜನರು ತುಂಬ ಜಾಣರು ಆದರೆ ಅವಾಗ ಅವರಿಗೆ ಏನಾಗಿತ್ತು ಅಂತಂದರೆ ಅವಕಾಶಗಳೇ ಇಲ್ಲದಂಗೆ ಆಗಿರೋದರಿಂದ ಯಾವುದು ಇದೇ ಬರದೇ ಇದ್ದುದರಿಂದ ಅವರು ಈ ಥರ ಹಿಂದೇಟು ಹೊಡಿತಾ ಇದ್ದಾರೆ ಈಗ ಸರ್ಕಾರ ಅದರ ಬಗ್ಗೆ ಧೈರ್ಯವಾಗಿ ಹೆಜ್ಜೆ ಇಟ್ಟು ಒಳ್ಳೆಯ ಶಿಕ್ಷಣ ನೀಡಿದ್ದೇ ಆಗಿದ್ದಲ್ಲಿ ಪ್ರಯೋಗ ಶಾಲೆಗಳಾಗಿರ್ಬೋದು ಪ್ರಾಕ್ಟಿಕಲ್ ಆಮೇಲೆ ಒಳ್ಳೆಯ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ವಿದ್ಯಾರ್ಥಿಗಳಿಗೆ ಆಗಲಿ ದಡ್ಡ ಮಕ್ಕಳಿಗೆ ಆಗಿರ್ಲಿ ಅವರು ಉತ್ಸಾಹ ತುಂಬಿ ಅದನ್ನು ಒತ್ತಾಯವಾಗಿ ಅವರಿಗೆ ಮಾಡ್ರಿ ಅಂತ ಹೇಳಿ ತಿಳಿ ಹೇಳಿ ಇದು ಮಾಡಿದಾಗ ಅವರು ಒಳ್ಳೆಯ ಶಿಕ್ಷಣನ ಇದು ಮಾಡೋದಲ್ಲದೆ ನಮ್ಮ ದೇಶಾನ ಮಾದರಿಯ ದೇಶವಾಗಿ ಮುಂದುವರಿದ ದೇಶವಾಗಿ ಮಾಡೋಂಥ ಅವಕಾಶಗಳನ್ನು ನಮ್ಮ ವಿದ್ಯಾರ್ಥಿಗಳು ಪ್ರಜೆಗ್ ಒಳ್ಳೆ ಪ್ರಜೆಗಳಾಗಿ ದೇಶಾನ ಮುನ್ನಡೆಸ್ಕೊಂಡು ಹೋಗ್ಬೋದು ಹಂಗಾಗಿ ದೇಶ ಮುಂದುವರಿಬೇಕಾದರೆ ಶ್ ನಮ್ಮ ಶಿಕ್ಷಣವು ಮುಂದುವರಿಬೇಕು ಈಗ ನಮ್ಮ ಶಿಕ್ಷಣ ವ್ಯವಸ್ಥೆ ಏನಾಗಿದೆ ಅಂತಂದರೆ ಅದರಲ್ಲಿ ಗುಣಮಟ್ಟದ ಶಿಕ್ಷಣ ಇಲ್ಲ ಬರೀ ಹಳೆಯ ಪದ್ಧತಿನೇ ಇದ್ದು ಅದರಲ್ಲಿ ವಿದ್ಯಾರ್ಥಿಗಳು ಯಾವುದೇ ಥರದ ಯೋಚನೆ ಮಾಡೋದಾಗಲಿ ಬಂದ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋಂಥದ್ದು ಇಂಥ ಏನು ಅದರಲ್ಲಿ ಹೆಚ್ಚಿಲ್ಲ ಆದರೆ ಇರಬೇಕು ನಮ್ಮ ದೇಶದ್ದು ಶಿಕ್ಷಣ ವ್ಯವಸ್ಥೆ ನಾನು ಹೀಗಳೀತಾ ಇಲ್ಲ ನಮ್ಮ ಶಿಕ್ಷಣದ ವ್ಯವಸ್ಥೆನೂ ಚೆನ್ನಾಗಿದೆ ಆದರೆ ದೇಶ ಮುಂದುವರಿಬೇಕಾದರೆ ಸ್ವಲ್ಪ ಬದಲಾವಣೆ ಬೇಕೇ ಬೇಕು ಶೈಕ್ಷಣಿಕವಾಗಿ ವಿದ್ಯಾರ್ಥಿಗಳು ಮುಂದುವರಿಬೇಕಾದರೆ ಒಳ್ಳೊಳ್ಳೆ ಅವಕಾಶಗಳು ಅವರಿಗೆ ಬರ್ಬೇಕು ಪ್ರಾಯೋ ಪ್ರಯೋಗ ಶಾಲೆಯಲ್ಲಿ ಅವರಿಗೆ ಒಳ್ಳೆಯ ಗುಣಮಟ್ಟದ ಅಭ್ಯಾಸಗಳನ್ನು ಶಿಕ್ಷಕರು ನೀಡಿದಲ್ಲಿ ಶಿಕ್ಷಕರು ನೀಡಿದಲ್ಲಿ ವಿದ್ಯಾರ್ಥಿಗಳು ಮುಂದುವರಿದು ಜಾಣರಾಗ್ತಾರೆ ದೇ ದೇಶದ ಉತ್ತಮ ಪ್ರಜೆಗಳಾಗಿ ನಮ್ಮ ದೇಶ ಮುಂದೆ ಬರುವಂತೆ ಶೈಕ್ಷಣ ವ್ಯವಸ್ಥೆ ಶೈಕ್ಷಣಿಕ ವ್ಯವಸ್ಥೆಯಿಂದ ಮುಂದೆ ಬರುವಂತೆ ಆಗ್ಬೋದಾಗಿದೆ